ಹಲೋ ಹಾಯ್ ಹಾಯ್ ನೀನು ಹೇಗಿದೀಯಾ ನಾನು ಚೆನ್ನಾಗಿದೀನಿ ಹ್ಞೂ ಆಯಿತು ಓಹ್ ನಿನಗೂ ಈ ಥರ ಡೌಟ್ಸ್ ಬಂತಾ ಏನಕ್ಕಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಸ್ಯಾಂಡಲ್ವುಡ್ನ ನಮ್ಮ ಕರ್ನಾಟಕದಲ್ಲಿ ಸ್ಯಾಂಡಲ್ ಅಂದರೆ ಗೊತ್ತಲ್ಲವಾ ಗಂಧದ ಗಂಧ ಅಂತ ಸೊ ಗಂಧ ಜಾಸ್ತಿ ಬೆಳೆಯೋದರಿಂದ ಮೋಸ್ಟ್ಲಿ ನಮ್ಮ ಇಂಡಸ್ಟ್ರೀನ ಸ್ಯಾಂಡಲ್ವುಡ್ ಅಂತ ಕರೀಬೌದು ಅಂತ ಅಂದ್ಕೊಂಡಿದೀನಿ ಆ ಮರ ಗಂಧದ ಮರಕ್ಕಿರೋ ಪ್ರಾಮುಖ್ಯತೆ ಬೇರೆ ದೇಶದಲ್ಲಿ ಅದಕ್ಕಿರೋ ಬೆಲೆ ಯಾವ ಮರದಕ್ಕು ಮರಕ್ಕೂ ಇಲ್ಲಾಂತ ಹೇಳ್ತಾರಲ್ವಾ ಹಂಗೆನೆ ಮರ ತುಂಬ ಯಾವುದೆ ಎಲ್ಲದಕ್ಕಿಂತ ತುಂಬ ಚೆನ್ನಾಗಿರೊ ಪರಿಮಳವನ್ನು ಹೊಂದಿರುತ್ತದೆ ಇರುತ್ತೆ ಅದು ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಬೆಳೆಯೋದರಿಂದ ಅದು ಅದನ್ನು ಶ್ರೀಗಂಧದ ನಾಡು ಅಂತನೂ ಕರೀತಾರಲ್ಲವಾ ಅದಕ್ಕೆ ಗಂಧನಾ ತುಂಬ ಪ್ರಾಮುಖ್ಯತೇನ ವಹಿಸ್ತಾರೆ ಮತ್ತು ಜಾಸ್ತಿ ಹೆಚ್ಚು ಮರಗಳಲ್ಲಿ ಬೆಲೆ ಬಾಳುವ ಮರ ಅಂತಂದ್ರು ಕೂಡ ಈ ಶ್ರೀಗಂಧದಕ್ಕೆ ಹೊಂದಿದೆ ಮತ್ತು ಎಷ್ಟು ಶ್ರೇಷ್ಠ ದೇವರಿಗೆಲ್ಲ ಈ ಗಂಧನಾ ತುಂಬ ಪವಿತ್ರವಾಗಿ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ನಮ್ಮ ಸ್ಯಾಂಡಲ್ವುಡ್ನ ಆ ಪವಿತ್ರವಾದ ಮರಕ್ಕೆ ನಮ್ಮ ಸ್ಯಾಂಡಲ್ವುಡ್ನ ಇದು ಮಾಡಿ ಮಾಡ್ಬೋದು ಇಂಡಸ್ಟ್ರೀನ ಅಂತ ಅನ್ನಿಸುತ್ತೆ ಅಲ್ಲವಾ ಗೊತ್ತಾಯಿತಾ ಹ್ಞೂ ಇನ್ನೇನಾದರೂ ಡೌಟ್ ಇದೆಯಾ ಹ್ಞೂ ಸರಿ ಬಾಯ್